ಮೊಬೈಲು ನಮಗೆಷ್ಟು ಒಳ್ಳೆದು ಅಷ್ಟೇ ಕೆಟ್ಟದಾಗಿರುತ್ತದೆ ಮೊಬೈಲನ್ನು ಯೂಸ್ ಮಾಡುವುದ್ರಲ್ಲಿ ಸಹ ಇದೆ ಕೆಲವೊಂದು ವಿಷಯದಲ್ಲಿ ನಮಗೆ ಮೊಬೈಲ್ ಬೇಕೇ ಬೇಕಾಗ್ತದೆ ಕೆಲವೊಂದು ಸಲ ನಮಗೆ ಅದು ಕೆಟ್ಟದಾಗಿ ಸಹ ಪರಿಣಾಮ ಬೀರ್ತದೆ ಅದರಲ್ಲಿ ಮತ್ತು ಮಕ್ಕಳಿಗೆ ತುಂಬ ತುಂಬ ಪೆಟ್ಟು ಬಿದ್ದಿದೆ ಆ ಮೊಬೈಲಿಂದಾಗಿ ನಾವು ಕೆಲವು ಮಕ್ಕಳು ತುಂಬ ಮಕ್ಕಳು ಹಾಳಾಗಿದ್ದಾರೆ ಅದರಲ್ಲೊಂದು ಗೇಮು ಆ ಗೇಮಿಂದಲೇ ಮಕ್ಕಳು ಮಕ್ಕಾಲು ವಾಸಿ ಮಕ್ಕಳು ಮೊಬೈಲಲ್ಲಿ ಗೇಮ್ ಆಡಿಯೇ ಕಾಲ ಕಳಿತಾರೆ ಮತ್ತೆ ನಾವೊಂದು ಮೊಬೈಲ್ ಹಾಳಾದರೆ ಅದನ್ನೊಂದು ರಿಪೇರಿಗೆ ಅಂತ ಕೊಡೋದ್ರೆ ಅವರು ಕಸ್ಟಮರ್ ಕಾಲಿಗೆ ಕಾಲ್ ಮಾಡಿ ಅಂಥೇಳ್ತಾರೆ ಆ ಕಸ್ಟಮರ್ ಕಾಲು ಮಾಡಿದರೆ ಅವರು ಕಾಲೇ ತೆಗೆಯುವುದಿಲ್ಲ ಮತ್ತು ಡಿಸ್ಪ್ಲೇ ಹೋದ್ರು ಹಾಗೆಯೇ ನಮಗೆ ಅದನ್ನು ಪಕ್ಕ ಅಷ್ಟಾಗ್ತದೆ ಇಷ್ಟಾಗ್ತದೆ ಅಂತ ಹೆದ್ರಿಸಿ ನಮಗೆ ಅದನ್ನು ಡಿಸ್ಪ್ಲೇ ಹಾಕಲಿಕ್ಕೆ ಸಹ ಹಿಂದು ಮುಂದೆ ಮಾಡ್ತಾರೆ ಮತ್ತು ಒಂದೊಂದು ಸಲ ನಮಗೆ ಬೇಜಾರಾದಾಗ ನಮಗೆ ಹಣ ಸಹ ಇಲ್ಲದ ಟೈಮಲ್ಲಿ ನನಗೆ ಆ ಮೊಬೈಲೇ ಬೇಡಂತ ಆಗ್ತದೆ ಯಾಕೆ ಅಂಥೇಳಿದ್ರೆ ಒಂದೊಂದು ಸಲ ನಮಗೆ ಅಗತ್ಯ ಬಿದ್ದಾಗ ನಮಗೆ ಮೊಬೈಲಿದು ಅಗತ್ಯ ಸಹ ಇರ್ತದೆ ಆದರೆ ಒಂದು ಫೋನ್ ಮಾತಾಡಲಿಕ್ಕೆ ಇಲ್ಲ ಒಂದು ಯಾರಾದರೂ ಕಷ್ಟದಲ್ಲಿದ್ದಾಗ ಒಂದು ಫೋನ್ ಮಾಡಲಿಕ್ಕೆ ಎಲ್ಲದಕ್ಕೆ ಅದರಲ್ಲಿ ಉಪಯೋಗ ಕೂಡ ಉಂಟು ಅಷ್ಟೇ ಹಾಳು ಕೂಡ ಉಂಟು ಮಕ್ಕಳಿಗೆ ನಾವು ಅದನ್ನು ನಮಗೆ ಕೂಡ ಹಾಗೆಯೇ ಇಡೀ ದಿವಸ ಗೇಮು ಗೇಮು ಗೇಮು ಅಂಥೇಳಿ ಎಂತ ಹೇಳಿದರು ಆ ಗೇಮನ್ನು ಗೇಮಿನ ಒಳಗೆನೇ ಇರ್ತಾನೆ ನಮ್ಮ ಮನೆಯಲ್ಲಿ ನನಗೆ ಅದಕ್ಕೆ ಮೊಬೈಲಿಂದಾಗಲಿ ಜಗಳ ಆಗ್ತದೆ ಮಗಳಿಗೆ ಮಗಳಿಗು ಕೂಡ ಹಾಗೆಯೇ ಮಗಳಿಗೆ ಅಲ್ಲ ಅವಳಿಗೆ ಆದರೂ ಒಂದು ಕಲಿಯಲಿಕ್ಕೆ ಅದರಲ್ಲೆಲ್ಲ ಬರ್ತಾಯಿರ್ತದೆ ಅದನ್ನು ನೋಡಿ ಅವಳಿಗೊಂದು ಕಾಲೇಜಲ್ಲಿ ಎಂತ ಎಲ್ಲ ಹೇಳ್ತಾರೆ ಅದನ್ನೆಲ್ಲ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ ಅದು ನಾನದೇ ಹೇಳುವುದು ಅದರಲ್ಲಿ ಎಷ್ಟು ಲಾಭ ಉಂಟು ಅಷ್ಟೇ ನಮಗೆ ನಷ್ಟ ಕೂಡ ಉಂಟು ಮತ್ತೆ ನಮಗೆ ಎಷ್ಟು ಒಳ್ಳೆಯದುಂಟು ಅಷ್ಟೇ ಹಾಳು ಕೂಡ ಉಂಟು ಅದಕ್ಕೋಸ್ಕರ ನಾವು ಮೊಬೈಲ ಮೊಬೈಲ್ನಿಂದ ಸ್ವಲ್ಪ ದೂರ ಇರುವುದೇ ಒಳ್ಳೆಯದು ಯಾಕೆ ಅಂಥೇಳಿದ್ರೆ ಅಲ್ಲ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಬೇಕು ಲ ಇಡೀ ದಿವಸ ಮೊಬೈಲಲ್ಲೇ ಇರಬಾರ್ದು ಮೊಬೈಲ್ನಿಂದ ನಮಗೆ ಬೆನಿಫಿಟ್ಸ್ ಎಂಥದ್ದು ಸಹ ಇಲ್ಲ ಆದರು ನಮಗೆ ಒಂದು ಈಗಿನ ಕಾಲದಲ್ಲಿ ನಮಗೆ ಮೊಬೈಲ್ ಇಲ್ಲದಿದ್ದರೆ ವ್ಯಾಲ್ಯೂ ಕೂಡ ಇಲ್ಲ ಮೊಬೈಲು ಯಾವುದಕ್ಕಾದ್ರು ಒಂದು ಬೇಕೇ ಬೇಕಾಗ್ತದೆ ಈಗ ಬ್ಯಾಂಕಿಗೋದರೆ ಸಹ ನಮಗೆ ಮೊಬೈಲ್ ಈಗೀಗ ಓ ಟಿ ಪಿ ಬರ್ತದೆ ಅಂಥೇಳ್ತಾರೆ ಆ ಸೈಬರಿಗೆ ಹೋದ್ರೆ ಸಹ ಓ ಟಿ ಪಿ ಬರ್ತದಂಥೇಳ್ತಾರೆ ಎಂತ ಒಂದು ಮಾಡಬೇಕಾದರೂ ಸಹ ನಮಗೆ ಮೊಬೈಲಿದು ಅಗತ್ಯ ಉಂಟು ಇಲ್ಲಂತ ಹೇಳುವುದಿಲ್ಲ ಮೊಬೈಲ್ ಅಗತ್ಯ ಸಹ ಉಂಟು ಮತ್ತು ನಮಗೆ ಈಗ ನಾವೇಳುವುದು ನಮಗೆ ಈಗ ಒಂದು ಎಲ್ಲಿಯಾದರೂ ಹೋಗುವಾಗ ಸಹ ದೇವಸ್ಥಾನ ಎಲ್ಲಿಗೆಯಾದರೂ ಹೋಗುವಾಗ ಈಗ ನಮ್ಮನೇಲಿ ನಾವು ಒಬ್ಬರನ್ನು ಬಿಟ್ಟು ಹೋಗ್ತೇವಾ ಆವಾಗ ನಮಗೆ ಅವರಿಗೆ ಕಾ ಒಂದು ಫೋನ್ ಮಾಡಲಿಕ್ಕೆ ನಿಮಗೆ ಅಗತ್ಯ ಇರ್ತದೆ ಆವಾಗ ಅವರು ಫೋನೆಲ್ಲ ತೆಗೆಯೋದಿದ್ರೆ ಅವಾಗ್ಲೂ ಸಹ ನಮಗೆ ತಲೆಬಿಸಿಯಾಗ್ತದೆ ಅದಕ್ಕೋಸ್ಕರ ನಾವು ಮೊಬೈಲ್ನಿಂದ ನಮಗೆ ಎಷ್ಟು ಲಾಭ ಉಂಟು ಅಷ್ಟೇ ನಷ್ಟ ಸಹ ಉಂಟು ಮತ್ತೆಷ್ಟು ಒಳ್ಳೆಯದುಂಟು ಅಷ್ಟೇ ಹಾಳು ಕೂಡ ಉಂಟದರಲ್ಲಿ ಹಾಗಾಗಿ ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು ಮೊಬೈಲನ್ನು ಎಷ್ಟು ಬೇಕೋ ಅಷ್ಟೇ ಯೂಸ್ ಕೊಂಡು ಮಾಡಿಕೊಂಡು ಇರಬೇಕು ಮಕ್ಕಳಿಗೂ ಕೂಡ ಅದೇ ನಾನು ಹೇಳೋದು ನೀವು ಓದಿ ಓದುವಾಗ ನೀವು ಬದಿಗಿಡಿ ಮೊಬೈಲನ್ನು ಮೊಬೈಲನ್ನೇ ಇಡೀ ಇಡೀ ದಿವಸ ಹಿಡ್ಕೊಂಡು ಕೂತ್ಕೊಂಡ್ರೆ ಅದು ಕೈ ಮನಸ್ಸು ಕಣ್ಣು ಎಲ್ಲ ಏನಾಗ್ತದೆ ಅದರಿಂದಾಗಿ ನಿನ್ನ ಕಣ್ಣಿಗೆ ಏನಾದರೂ ಎಫೆಕ್ಟಾದರೆ ಏನು ಮಾಡುವುದು ಅಂಥೇಳಿ ಹೇಳಿದರೆ ಅವನು ಕೇಳುವುದೇ ಇಲ್ಲ ಅದಕ್ಕೋಸ್ಕರ ನಾನು ಹೇಳುವುದು ಮೊಬೈಲು ಬೇಕು ಮೊಬೈಲ್ ಬೇಕು ಮೊಬೈಲ್ ಬೇಕು ಅಂಥೇಳುವಾಗ ನೀವು ಮೊಬೈಲಿಂದ ಅದು ಗೇಮ್ ಆಡುವುದನ್ನು ನಿಲ್ಲಿಸುವುದಾದ್ರೆ ಮಾತ್ರ ನಿನಗೆ ಮೊಬೈಲ್ ತೆಗೆಸಿಕೊಡ್ತೇನಂತ ಹೇಳಿದ್ದೆ ಅದಕ್ಕೋಸ್ಕರ ಅವ ಈಗ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದಾನೆ ಮೊಬೈಲನ್ನು ಎಷ್ಟು ಬೇಕಷ್ಟೇ ಯೂಸ್ ಮಾಡ್ಕೊಂಡಿರ್ತಾನೆ ಅಂಥೇಳಿ ಮೊಬೈಲ್